ಇದು ಕೆನ್ರಾ ಬ್ಯಾಂಕಾ ಕೆನ್ರಾ ಬ್ಯಾಂಕಾ ಅದೇ ನನಗೆ ಸ್ವಲ್ಪ ಎಕೌಂಟ್ ಓಟ್ ಓಪನ್ ಮಾಡಬೇಕಿತ್ತು ಹಾಗೆ ಏನೆಲ್ಲ ಮಾಡಬೇಕು ಅದು ಹೇಗೆ ಮಾಡಬೇಕು ಅಂತೇಳಿ ಹೇಳ್ತೀರಾ

ಹಾಂ ಸೇವಿಂಗ್ಸ್ ಬ್ಯಾಂಕ್ ಹಾಂ ಸೇವಿಂಗ್ಸ್ ಬ್ಯಾಂಕೆ ಬೆಟರ್ ಅಂತೇಳಿ ಆಗ್ತದೆ ಏನಂತ ಹೇಳಿದರೆ ನನಗೆ ಅವಾಗಾವಾಗ ಅಂದರೆ ಫಿಕ್ಸೆಡಲ್ಲಿ ತುಂಬ ಸಮಯ ಬೇಕಾಗ್ತದಲ್ಲಇದು ಕೂಡಲೇ ಕೂಡಲೇ ತೆಗಿಬೇಕಾದರೆ ಸೇವಿಂಗ್ಸ್ ಬ್ಯಾಂಕೇ ಒಳ್ಳೆಯದು ಹಾಂ ಅದಕ್ಕೆ ಅದಕ್ಕೆಲ್ಲ ಏನೆಲ್ಲ ಬೇಕು ಅದದೇ ಅದೇ

ಹಾಂ ಹಾಂ ಹಾಂ ಹಾಂ ಆಯ್ತು ಆಯಿತು ಯಾವಾಗ ಬರ್ ಯಾವಾಗ ಬರಬೇಕಾಗ್ತದೆ ಬ್ಯಾಂಕಿಗೆ

ಹಾಂ ಹಾಂ ಹಾಂ ಹಾಂ ಅದೇ ನನಗೆ ಅಂತ ಹೇಳಿದರೆ ಅದು ಅವಾಗ ಆವಾಗ ತೆಗಿಯಲಿಕ್ಕೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟೆ ಒಳ್ಳೆಯದಲ್ಲ

ಆಯ್ತು ಆಯ್ತು ಆಯ್ತು ಆಯ್ತು ಆಯಿತು ಆಯಿತು ತ್ಯಾಂಕ್ಸ್ ತ್ಯಾಂಕ್ಸ್ ಹಾಂ ಆಯ್ತು ಆಯ್ತು